ಹಿಂದೂ ಧರ್ಮ ಹಿಂದೂ ಧರ್ಮ ಭಾರತದ ಪ್ರಮುಖ ಧರ್ಮಗಳಲ್ಲಿ ಒಂದು ವೇದಗಳು ಉಪನಿಷತ್ತುಗಳು ಭಗವದ್ಗೀತೆ ಮೊದಲಾದ ಹಿಂದೂ ಗ್ರಂಥಗಳು ಧರ್ಮದ ಆಧಾರ ಸ್ತಂಭಗಳು ಕರ್ಮ ಭಕ್ತಿ ಜ್ಞಾನ ಮತ್ತು ಯೋಗ ಮುಂತಾದ ಹಲವಾರು ಮಾರ್ಗಗಳ ಮೂಲಕ ದಿವ್ಯತೆಗೆ ಹೋಗುವುದು ಈ ಧರ್ಮದ ಮುಖ್ಯ ಉದ್ದೇಶ ಇಸ್ಲಾಂ ಭಾರತದಲ್ಲಿ ಇಸ್ಲಾಂ ಪ್ರಮುಖ ಧರ್ಮಗಳಲ್ಲೊಂದು ಮುಸ್ಲಿಂ ಸಮುದಾಯದ ಅನೇಕ ಪವಿತ್ರ ಮಸೀದಿಗಳು ಹಾಗೂ ದರ್ಗಾಗಳು ಇದ್ದವು ಕುರಾನ್ ಧರ್ಮಗ್ರಂಥ ಅವರ ಧರ್ಮ ಸೂಚಿ ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮ ಭಾರತದಲ್ಲಿ ಪ್ರಮುಖ ಮತಗಳಲ್ಲೊಂದು ಕ್ರೈಸ್ತರ ಸಮುದಾಯ ನಾಗರೀಕತೆ ಧರ್ಮೀಯ ಭಾವನೆಗಳ ವಿಸ್ತಾರ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ಮುಖ್ಯವಾದ ಭಾಗವಾಗಿದೆ ಸಿಖ್ ಧರ್ಮ ಸಿಖ್ ಧರ್ಮ ಭಾರತದಲ್ಲಿ ಪ್ರಮುಖ ಧರ್ಮಗಳಲ್ಲೊಂದು ಗುರುಗ್ರಂಥ ಸಿಖ್ಖರ ಧರ್ಮಗ್ರಂಥ ಅವರ ಧರ್ಮ ಸೂಚಿ ಜೈನ ಧರ್ಮ ಜೈನ ಧರ್ಮ ಭಾರತದಲ್ಲಿ ಹಳೆಯ ಧರ್ಮಗಳಲ್ಲೊಂದು ಜೈನ ತೀರ್ಥಕ್ಷೇತ್ರಗಳು ಮತ್ತು ಜೈನ ಗ್ರಂಥಗಳ ಪ್ರಚಾರವು ಇದರ ಅನುಯಾಯ